ಹಲೋ ನಮ್ಸ್ಕಾರ ರೀ ಮೇಡಮ್ ಮೇಡಮ್ ಅದೆ ನಾ ಗ್ಯಾಸ್ ಇದರಿಂದ ಡೆಲಿವರಿ ಬಾಯ್ ಇದೀನಿ ರೀ ಮೇಡಮ್ ಮೇಡಮ್ ನಾ ಇಲ್ಲಿ ಆಫೀಸ್ದಾಗ ಇದ್ದೀನಿ ರೀ ಇವಾಗ ರೀ ಮೇಡಮ್ ನಿಮ್ಗೆ ಎಷ್ಟು ದಿನಕ್ಕೊಮ್ಮೆ ಗ್ಯಾಸ್ ಬೇಕಾಗ್ತದೆ ರೀ ಮೇಡಮ್ ತಿಂಗಳಿಗೊಮ್ಮೆ ಏನು ರಿ ಮೇಡಮ್ ಹೌದ್ರಿ ಮೇಡಮ್ ಮೇಡಮ್ ಇವಾಗ ತೊಗೊಂಡ್ಬಾ ಅಂತೀರಿ ಹಾಂ ಅಡ್ರೆಸ್ ಅದೇ ರೀ ಮೇಡಮ್ಮ ಬಟ ಇದು ಫೋರ್ತ್ ಪ್ಲೋರ್ ಅಂತ ತೋರ್ಸತ್ತದೆ ರೀ ಹೌದು ರೀ ಮೇಡಮ್ ಆ ಬಿಲ್ಡಿಂಗಿಗೆ ಲಿಫ್ಟ್ ಇಲ್ಲ ಮತ್ತು ನಾವು ಕೆಳಗೆ ಬರ್ತೀವಿ ರೀ ನೀವು ಪಿಕಪ್ ಮಾಡ್ಕೊತೀರಿ ಮೇಡಮ್ ಕೆಳಗೆ ಬರೋಣ ಮೇಡಮ್ ಇಲ್ಲ ರಿ ಕೆಲಸ ಅದೇ ಅದ ರೀ ಖರೆ ಅದ ಬಟ್ ಅದು ಹಿಂಗೆ ಫ್ಲೋರ್ ಹತ್ತದಲ್ಲ ಅಲ್ಲರೀ ಇಲ್ಲ ಅಲ್ಲ ರೀ ಮೇಡಮ್ ಇಲ್ಲ ಖರೆ ಅದ ರೀ ಇನ್ ಕೇಸ್ ನಾವು ಹಿಂಗೆ ಫಸ್ಟ್ ಫ್ಲೋರ್ದ ಫಸ್ಟ್ ಫ್ಲೋರ್ ತನಕ ಹತ್ತೇನೆ ಅಂದ್ರೆ ಮ್ಯಾಕ್ಸ್ ಲಿಮಿಟ್ ಅದ ರೀ ನಾವು ಏನು ರಿ ಹಿಂಗೆ ಎರಡನೇ ಅಂತಸ್ತನ ನಾಲ್ಕನೇ ಅಂತಸ್ತಿಗೆ ಬಂದೆವಪ್ಪಾ ಅಂದರೆ ಎಕ್ಸ್ಟ್ರಾ ಚಾರ್ಜ್ ಎರಡು ನೂರು ರೂಪಾಯಿ ಆಗ್ತದ್ ರೀ ಮೇಡಮ್ ಇಲ್ಲ ರಿ ಮೇಡಮ್ ನೀವು ಯಾರೇ ಕಂಪ್ಲೇಂಟ್ ಮಾಡಿದ್ರೂ ಇಲ್ಲ ರಿ ರೂಲ್ಸೇ ಅದ ರೀ ಮೇಡಮ್ ನಾವು ಇಲ್ಲ ರಿ ಮನೆ ಬಾಗಲ್ ತನಕ ಅಷ್ಟೇ ತಂದು ಕೊಡೋದು ಇಲ್ಲ ರಿ ಮೇಡಮ್ ನೀವು ಒಂದು ಸಲ ಯೋಚನೆ ಮಾಡಿರಿ ಯಾಕಂದ್ರೆ ಇಲ್ಲ ರಿ ನಮ್ಗೆ ನಾವೂ ಎಲ್ಲ ಕೆಲಸ ಬಿಟ್ಟು ಇದೇ ಮಾಡ್ಬೇಕಲ್ಲ ರೀ ಅದು ಹದಿನೈದು ಹದಿನಾರು ಕಿಲೋ ಗ್ಯಾ ನಮ್ಮ ಕೆಲಸ ಇಲ್ಲ ಇಲ್ಲ ರಿ ಮೇಡಮ್ ನಮ್ಮ ಕೆಲಸ ಇಲ್ಲ ರಿ ಗ್ಯಾಸ್ ಏನು ಹೆಗಲ ಮೇಲೆ ಹೊತ್ತುಕೊಂಡು ಬರದಿಲ್ಲ ರಿ ನಿಮ್ಮ ನಿಮ್ಮ ಅಪಾರ್ಟ್ಮೆಂಟಿಗೆ ಲಿಫ್ಟ್ನೂ ಇಲ್ಲ ರಿ ಮೇಡಮ್ ನಾವೇನು ಮಾಡಣ್ ಹೇಳಿರಿ ಈ ನಮ್ದು ಶೋಲ್ಡ್ರ್ ಇನ್ಜೂರಿ ಆಯ್ತು ಅಂದ್ರೆ ನಾವು ಯಾರಿಗೆ ಹೇಳಣ್ ರೀ ಮೇಡಮ್ ಹ್ಞೂ ರೀ ಮತ್ತು ನೀವೇ ತಿಳ್ಕೊಂಡು ಕೊಡ್ಬೇಕಾಗ್ತದ ರೀ ಮೇಡಮ್ ಅದು ಇಲ್ಲೇ ಅಲ್ಲ ರೀ ಎಲ್ಲ ಕಡೆ ರೂಲ್ಸ್ ಅದ ರೀ ಇಪ್ಪತ್ತು ರೂಪಾಯಿ ಮೇಡಮ್ ಏನು ಚಾ ಕುಡಿ ಅಂತೀರಿ ಏನು ರಿ ಮೇಡಮ್ ಹಾಂ ಭಿಕಾರಿಗಳನ್ನೂ ರೀ ಹಾಗೆ ಮೇಡಮ್ ನಾನೇ ಇಪ್ಪತ್ತು ರೂಪಾಯಿ ಅಲ್ಲ ರಿ ಕೊಡ್ತೀನಿ ರೀ ಮೇಡಮ್ ಏನು ರೀ ಮೇಡಮ್ ನೀವು ಇಲ್ಲ ರಿ ಮೇಡಮ್ ನೀವು ಕಂಪ್ಲೇಂಟ್ ಮಾಡಿದ್ರು ಫರಕ್ ಬೀಳಲ್ಲ ರೀ ಯಾಕಂತ ಕೇಳಿರಿ ಮಿನಿಮಮ್ ಇಲ್ಲಿ ಎರಡು ನೂರು ರೂಪಾಯಿ ಅದ ರೀ ನಿಮ್ದು ನಿಮ್ಮ ನಾ ಕಮ್ಮಿ ಹೇಳೀನಿ ರೀ ಮೇಡಮ್

ಇಲ್ಲ ರಿ ಮೇಡಮ್ ನೀವು ಕೊಡ್ತೀನಿ ಅಂದರೆ ತರ್ತೀನಿ ರೀ ಇಲ್ಲಾಂದರೆ ಸುಮ್ಮ ನಾವು ಶೋಲ್ಡ್ರ್ ಪೆಯ್ನ್ ಮಾಡಿಕೊಂಡು ಅದೆಲ್ಲ ಮಾಡಿಕೊಂಡು ಆಮೇಲೆ ಬಾಗ್ಲಿಗೆ ಇಟ್ಟು ಹೋಯ್ತೀವಿ ಹೇಳಿರಿ ಮೇಡಮ್ ಕೆಳ್ಗಿನ ಪ್ಲೋರಾಗ ಆಮೇಲೆ ನೀವು ಬಂದು ಕೆ ತಗೊಂಡು ಹೋಗಿ ಬಿಡಿರಿ ಮೇಡಮ್ ಮೊದಲಿದ್ದ ಪಾರ್ಗೋಳು ಈಗ ಇಲ್ಲ ರಿ ಮೊದಲು ಇದ್ದ ಪಾರ್ಗೋ ಇಲ್ಲ ರಿ ನಿಮ್ಮ ಬಿಲ್ಡಿಂಗ್ನಾಗ ಇಲ್ಲ ರಿ ನೀವು ಇದ್ದಿದ್ದ ರೀ ಪೈಲೆ ಇದ್ದಿರು ನಿಮ್ಮ ಮನ್ಯಾಗ ರೀ ಅವ್ರು ಕೊಡ್ತೀರು ರೀ ಕೇಳಿರಿ ಮೊದಲಿದ್ದಿದ್ದ ಪಾರ್ಗೋಳಿಗೆ ರೀ

ಎಲ್ಲಿ ಎಲ್ಲಿ ಮೇಡಮ್ ನೀವು ಹೋದ ತಿಂಗಳೇ ಬಂದಿಲ್ಲ ರೀ ಆ ಮನಿಗೆ ಹೇಳಿರಿ

ಮೇಡಮ್ ನನ್ನ ಹೆಸರು ತೊಗೊಂಡು ಏನು ಮಾಡ್ತೀರಿ ಮೇಡಮ್ ಟಿಪ್ಸ್ ಮ್ಯಾಟ್ರ್ ಆಗ್ತೆ ರೀ ಹಾಂ ರೀ ಮೇಡಮ್ ನನ್ನ ಹೆಸ್ರು ರಾಘವೇಂದ್ರ ಅಂತದ ರೀ ಎಲ್ಲಿ ಕಂಪ್ಲೇಂಟ್ ಕೊಡ್ತೀರಿ ಕೊಡಿರಿ ಮೇಡಮ್ ದೋನ್ಸೆ ರೂಪಾಯಿ ಟಿಪ್ಸ್ ಕೊಡು ಅಂದಾನ ರೀ ರಾಘವೇಂದ್ರ ಮತ್ತು ಹ್ಯಾಂಗೆ ಫೋನ್ ಮಾಡ್ದರೆ ತರ್ತೀನಿ ಮತ್ತು ನೀವು ಎಲ್ಲಿ ನಮ್ಮ ಹೈಯರ್ ಆಪೀಸಿಗೆ ಮಾಡ್ತೀರಿ ಎಲ್ಲಿ ಮಾಡ್ತೀರಿ ನೋಡಿರಿ ನಿಮ್ಮನ್ನ ದೇಡ್ಶೆ ಅಂದ್ರೆ ಬರ್ತೀನ್ ನೋಡಿರಿ ಮೇಡಮ್ ಹಾಂ ರೀ ಮೇಡಮ್